ನಾನು ತಯಾರಿಸಿದೆ ಅಂದರೆ ಕಲಿಯಲು ಬಯಸುವ ಕೆಲವು ಕಠಿಣ ಅಡುಗೆ ಅಂದರೆ ಅದೇ ನಾರ್ತ್ ಇಂಡಿಯನ್ ಡಿಶ್ ನನಗೆ ಕಷ್ಟ ಮಾಡಲಿಕ್ಕೆ ಅಂದರೆ ನಾರ್ತ್ ಇಂಡಿಯನ್ ಡಿಶ್ ಅಂದರೆ ಅದರದ್ದು ಅದಕ್ಕೆ ಹಾಕುವ ಮೆಟೀರಿಯಲ್ಸ್ ಪದಾರ್ಥಗಳು ಕೂಡ ತುಂಬ ತುಂಬ ಹಾಕ್ಬೇಕು ಅದಕ್ಕೆ ಆಮೇಲೆ ನಮಗೆ ಅಂದರೆ ನಾವೀಗ ಸರಳವಾಗಿ ಅಡುಗೆ ಮಾಡುವಾಗ ನಮಗೇನೆಲ್ಲ ಸಿಕ್ತದೆ ಅದು ಇದೆಲ್ಲ ಅದಕ್ಕೆಲ್ಲ ಈ ಟೇಸ್ಟಿಂಗ್ ಪೌಡ್ರ್ ಅಂದರೆ ಅಜಿನೋಮೋಟೋ ಹಾಕ್ತಾರೆ ಆಮೇಲೆ ಸೋಸ್ಗಳೆಲ್ಲ ಕೆಲವೆಲ್ಲ ಸೋಸ್ ಹಾಕ್ತಾರೆ ಆಮೇಲೆ ಅದು ಅದು ನಮಗೆ ಅಂದರೆ ಈಗ ನಮಗೆ ಸಾಮಾನ್ಯವಾಗಿ ಅಡುಗೆ ತಯಾರಿಸಬೇಕಾದ್ರೆ ನಮಗಿಲ್ಲಿ ಸಿಕ್ತದೆ ನಮ್ಮ ಇದರಲ್ಲೇ ಸಿಕ್ತದೆ ಇದಕ್ಕೆಲ್ಲ ನಾವು ಸ್ವಲ್ಪ ಈ ನಮ್ಮ ಸೂಪರ್ ಮಾರ್ಕೆಟ್ ಇಲ್ಲಾಂದ್ರೆ ಸ್ವಲ್ಪ ಇನ್ನು ಮುಂದೆ ದೊಡ್ಡ ಮಾರ್ಟ್ಗಳಿಗೆಲ್ಲ ಹೋಗಬೇಕಾಗ್ತದೆ ಹುಡುಕಬೇಕಾಗ್ತದೆ ತರಬೇಕಾಗ್ತದೆ ಹಾಗೆ ಆಮೇಲೆ ಅದಕ್ಕೆ ಅದನ್ನೆಲ್ಲ ತರೋದು ಮತ್ತು ಅದನ್ನು ತಯಾರಿಸುವುದು ಕೂಡ ಕಷ್ಟವೇ ನಾರ್ತ್ ಮತ್ತು ಅದಕ್ಕೆ ಇನ್ನೊಂದು ಮೇನ್ ಇದ ಕಾರಣ ಅಂದರೆ ಅದಕ್ಕೆ ಹೆಚ್ಚಾಗಿ ದೊಡ್ಡ ಬಾಣಲೆ ಥರದ ಪಾತ್ರೆ ಮತ್ತು ಹೆಚ್ಚಾಗಿ ನೋನ್ ಸ್ಟಿಕ್ ಪಾತ್ರೆಗಳು ಬೇಕಾಗ್ತದೆ ಮತ್ತು ಅದಕ್ಕೆ ಈ ನಮ್ಮ ನಾರ್ತ್ ಇಂಡಿಯನಿಗೆ ಹೆಚ್ಚಾಗಿ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವ ಪದಾರ್ಥಗಳು ಕ್ಕಿಂತನೂ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಕೆನೆ ಮೊಸರು ಆಮೇಲೆ ಬೆಣ್ಣೆ ತುಪ್ಪ ಇಂಥದ್ದೆಲ್ಲ ಬೇಯೋಕೆ ಹಾಕ್ತಾರೆ ಅದೆಲ್ಲ ಬೇಕಾಗ್ತದೆ ಆಮೇಲೆ ಇದು ಮೇನಾಗಿ ಅದಕ್ಕೆ ಕಸೂರಿ ಮೇತಿ ಆಮೇಲೆ ಎಲ್ಲ ನಾವು ಈಗ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಹಾಕೋದು ಇದು ಕೊತ್ತಂಬಬರಿ ಜೀರಿಗೆ ಅಂಥದ್ದೆಲ್ಲ ಇಡಿಯಾಗಿ ಬಳಸುವ ಸಾಮನನ್ನೆಲ್ಲ ಹಾಕ್ತೇವೆ ಆದರೆ ಅದಕ್ಕೆಲ್ಲ ಈ ನಾರ್ತ್ ಇಂಡಿಯನ್ ಡಿಶಸಿಗೆಲ್ಲ ಆ ಪೌಡರೇ ಹಾಕ್ಬೇಕು ನಾವು ಯಾವುದು ಈ ಕೊತ್ತೊಂಬರಿ ಪುಡಿ ಜೀರಿಗೆ ಪುಡಿ ಆಮೇಲೆ ಕಾಳು ಮೆಣಸಿನ ಪುಡಿ ಆಮೇಲೆ ನಮ್ಮ ಗರಂ ಮಸಾಲಾ ಪೌಡ್ರ್ ಆಮೇಲೆ ಇಂಥದ್ದೆಲ್ಲ ತುಂಬ ತುಂಬ ಅದಕ್ಕೆ ಹಾಕಬೇಕಾಗ್ತದೆ ಅಂಥದ್ದು ನಮ್ಮ ಆ ಪೌಡ್ರುಗಳೆಲ್ಲ ನಮ್ಮಲ್ಲಿ ಈ ಹಳ್ಳಿಯಲ್ಲೆಲ್ಲ ನಿಜವಾಗಿ ನಮ್ಮ ಹತ್ರ ಸ್ವಲ್ಪ ಕಡಿಮೆ ಇರ್ತದೆ ಈಗ ಅಂದರೆ ಈಗ ಕೆಲವೊಂದು ಈ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಎಲ್ಲ ಪೌಡ್ರೆಲ್ಲ ಸಿಕ್ತದೆ ಆದರೆ ಅದಕ್ಕೆ ಬೇಕಾದಂಥ ಟೇಸ್ಟ್ ಇದು ಅಜಿನೋಮೋಟೋ ಆಮೇಲೆ ಆ ಸೋಸ್ಗಳು ವಿನೆಗರ್ ಮತ್ತು ಇದು ಇದೆಲ್ಲ ಹಾಕ್ತಾರಲ್ಲ ಅದಕ್ಕೆ ಏನೆಂದರೆ ಚೀಸ್ ಬಟರ್ ಅವೆಲ್ಲ ಹಾಕ್ತಾರೆ ಅದೆಲ್ಲ ನಮಗೆ ಸಿಗೋದು ಸ್ವಲ್ಪ ಕಷ್ಟ ಆಮೇಲೆ ದುಬಾರಿ ಕೂಡ ಅದನ್ನು ನಾವು ತರಲಿಕ್ಕೆ ಅದಕ್ಕೆ ಈ ನಮ್ಮ ಸಾಮಾನ್ಯ ಅಡುಗೆಗೆ ಬಳಸುವ ಇದಕ್ಕಿಂತ ನಾರ್ತ್ ಇಂಡಿಯನ್ ಡಿಶಸ್ಸಿಗೆಲ್ಲ ಬಳಸುವ ಪದಾರ್ಥಗಳಿಗೆಲ್ಲ ಬೆಲೆ ಜಾಸ್ತಿ ಹಾಗಾಗಿ ಅದು ಕಷ್ಟ ಕೂಡ ಮತ್ತು ಅದನ್ನ ತಯಾರಿಸುವಾಗ ಅದಕ್ಕೂ ತುಂಬ ಟೈಮ್ ಕೂಡ ಬೇಕು ಮತ್ತೆ ಇನ್ನೂ ಒಂದು ಅದು ನಾವು ಈಗ ಬಳ ತಯಾರಿಸಿದ ನಂತರ ಅದು ಬಿಸಿಯಾಗಿರುವಾಗ ತಿನ್ನಲಿಕ್ಕೆ ಮಾತ್ರ ರುಚಿ ಆಮೇಲೆ ಅದು ತಣ್ಣಗೆ ಆದಮೇಲೆ ಅದ್ರಿಂದ ಅದಕ್ಕೆ ಏನು ರುಚಿ ಅಂತಲೇ ಇಲ್ಲ ಇದಕ್ಕೆ ನಾರ್ತ್ ಇಂಡಿಯನ್ ಅಡುಗೆಗೆ ಮತ್ತೆ ಅದು ಅದರ ಬೆಲೆ ಕೂಡ ದುಬಾರಿ ನಮಗೆ ತಯಾರಿಸ್ಲಿಕ್ಕೆ ತಯಾರಿಸಲಿಕ್ಕೆ ಕೂಡ ಕಷ್ಟವೇ ಈ ಸಾಮಾನ್ಯ ಅಡುಗೆಗಿಂತ ನಾರ್ತ್ ಇಂಡಿಯನ್ ಡಿಶಸ್ ತುಂಬ ಜಾಸ್ತಿ ಬೆಲೆಯೂ ಜಾಸ್ತಿ ಅದಕ್ಕೆ ಸಮಯ ಕೂಡ ಜಾಸ್ತಿ ಆಮೇಲೆ ಅದನ್ನು ನಮಗೆ ಕಷ್ಟ ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ ಅಂದರೇನೆ ಕಷ್ಟ ಅಂತ ಹೇಳ್ಬೋದು ಆಮೇಲೆ ಅದು ನಮಗೆ ಹೀಗೆ ಸಾಮಾನ್ಯ ಅಡುಗೆಯನ್ನು ನಾವೊಂದು ಬಿಸಿಯಾದರೂ ಮಾಡ್ಬೋದು ಅದನ್ನು ಇನ್ನೊಂದು ಸಲ ಬಿಸಿ ಮಾಡಲಿಕ್ಕೆ ಕೂಡ ಅದು ಕಷ್ಟವೇ ಆಮೇಲೆ ಅದಕ್ಕೆ ತಯಾರಿಸುವ ಪಾತ್ರೆ ಕೂಡ ನಮ್ಮಲ್ಲಿ ನಾನು ಈ ಹಳ್ಳಿಗಳಲ್ಲೆಲ್ಲ ಕಡಿಮೆ ವಿರಳ ನೋನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡೋದು ನಾವು ತುಂಬ ಕಡಿಮೆ ಹಾಗಾಗಿ ನಾರ್ತ್ ಇಂಡಿಯನ್ ಡಿಶಸ್ ತಯಾರು ಮಾಡೋದು ನನ್ನ ಪ್ರಕಾರ ಕಷ್ಟ